ನಾವು ಯೂಟ್ಯೂಬ್ ಚಾನಲ್ನಲ್ಲಿ ಬಿರಿಯಾನಿ ಮಾಡೋದು ಮತ್ತು ಮೊಟ್ಟೆ ಬಿರಿಯಾನಿ ಅದೆಲ್ಲ ಕಲೆತ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ಮಾಡ್ತಾರೆ ಅದರಲ್ಲಿ ತುಂಬ ಚೆನ್ನಾಗಿ ಕೂಡ ಹೇಳ್ಕೊಡ್ತಾರೆ ಮತ್ತು ಹೇಗೆ ಮಾಡೋದು ಏನೇನು ಆಗಬೇಕು ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅದ್ರಾಗೆ ಏನೇನು ಮಸಾಲೆ ಬೇಕು ಮತ್ತು ಹೇಗೆ ಮಾಡೋದು ಅದೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿ ನಾವು ಕಲಿತ್ಕೊಂಡಿದ್ದೀವಿ ಮಾಡಿ ಸಹ ಟ್ರೈ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಶಾವಿಗೆ ಶಾವಿಗೆ ಥರವೂ ಅದರಲ್ಲಿ ಸಬ್ಬಕ್ಕಿ ಹಾಕಿ ಮಾಡೋದು ಮತ್ತು ಸೋರೆಕಾಯಿ ಪಾಯಸ ಅದು ತುಂಬ ಚೆನ್ನಾಗಿರುತ್ತೆ ಸೋರೆಕಾಯಿ ಪಾಯಸ ಅಂದರೆ ಸೋರೇಕಾಯ್ದು ರುಬ್ಕೊಳೋದು ಮತ್ತೆ ಹಾಲು ಮತ್ತು ತುಪ್ಪದಲ್ಲೇ ಗೋಳಿಸ್ಕೊಳ್ಬೇಕು ಅದನ್ನು ತುಪ್ಪದಲ್ಲಿ ಗೋಳಿಸ್ಕೊಂಡು ಸಕ್ರೆ ಹಾಕಿ ಮತ್ತೆ ಹಾಲು ಹಾಕಿ ಎಲ್ಲ ಚೆನ್ನಾಗಿ ಗೋಳಿಸ್ಕೊಂಡು ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಸಬ್ಬಕ್ಕಿ ಅದ್ರಲ್ಲಿ ಹಾಕಿ ಸ್ವಲ್ಪ ಗ್ರೀನ್ ಕಲರ್ ಹಾಕಿ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತೆ ಅದೆಲ್ಲ ಆದಮೇಲೆ ಡ್ರೈ ಫ್ರೂಟ್ ಎಲ್ಲ ತುಪ್ಪದಲ್ಲಿ ಗೋಳಿಸ್ಕೊಂಡು ಅದರ ಮೇಲೆ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಇರುತ್ತೆ ಅದು ಮತ್ತೇ ಚಿಕನ್ ಕೆ ಎಫ್ ಸಿ ಥರ ಮಾಡೋದು ಹೋಟ್ಲಲ್ಲಿ ಸಿಗುತ್ತೆ ಕೆ ಎಫ್ ಸಿ ಇವಾಗ ನಾವು ಮನೆಯಲ್ಲಿ ಟ್ರೈ ಮಾಡಬೋದು ಯೂಟ್ಯೂಬ್ನಲ್ಲಿ ನೋಡ್ದೆ ನಾನು ತುಂಬ ಚೆನ್ನಾಗಿದೆ ಅದು ಅದೂ ಚಿಕನ್ ಪೀಸೂ ಲೆಗ್ ಪೀಸ್ ತೊಗೊಂಡು ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಅರಿಶ್ಣ ಪುಡಿ ಶುಂಟಿ ಬೆಳ್ಳುಳ್ಳಿ ಪೇಶ್ಟು ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಇದು ಮಾಡ್ಕೊಂಡು ಸ್ವಲ್ಪ ತುಪ್ಪ ಇದು ಮೊಸರು ಮೊಸರು ಸಹ ಆ್ಯಡ್ ಮಾಡ್ಕೊಬೋದು ಅದರಲ್ಲೆ ಮೊಸ್ರು ಆ್ಯಡ್ ಮಾಡ್ಕೊಂಡು ಎಲ್ಲ ಸ್ವಲ್ಪೊತ್ತು ಒಂದು ಹತ್ತು ನಿಮಿಷ ಐದು ನಿಮಿಷ ಬಿಟ್ಟು ಮತ್ತೆ ಅದರಾಗೇ ಒಂದು ಮೊಟ್ಟೆ ಮೊಟ್ಟೆ ಒಡ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮೊಟ್ಟೆ ಅದರಲ್ಲಿ ನೆನೆಸ್ಕೊಳೋದು ಮತ್ತು ಬೆಡ್ ರೋಶ್ಟು ಬ್ರೆಡ್ ರೋಶ್ಟು ಅಂದರೆ ಬ್ರೆಡ್ಡೂ ಸ್ವಲ್ಪ ಪುಡಿ ಪುಡಿಗೆ ಮಾಡ್ಕೊಂಡು ಅದ್ರ ಲ್ಲಿ ಇದು ಮಾಡೋದು ಏ ಫಶ್ಟು ಮೊಟ್ಟೆಯಲ್ಲಿ ಆಗ್ಬೇಕು ಮತ್ತೆ ಬ್ರೆಡ್ ರೋಶ್ಟಲ್ಲಿ ಆಗ್ಬೇಕು ಅದಾದನಂತ್ರ ಫ್ರೆ ಮಾಡ್ಕೊಬೇಕು ಅದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಟೊಮೆಟೊ ಸಾಸು ಮೆಯೊನಿಸು ಅಂಥದೆಲ್ಲ ಇದ್ರು ತುಂಬ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಮೊಟ್ಟೆ ಬಿರಿಯಾನಿ ಅಂದರೇನು ಮೊಟ್ಟೆನ್ನ ಬೇಯಿಸಿಟ್ಕೊಳ್ಬೇಕು ಅದು ಸೇಮ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಥರ ಮಾಡೋದೆ ಅದರಾಗು ಸೇಮ್ ಪದಾರ್ಥಗಳು ಸೇಮ್ ಮಸಾಲೆ ಎಲ್ಲ ಸೇಮು ಮತ್ತೆ ನಾವು ಟಿವಿಯಲ್ಲಿ ನೋಡ್ತೀವಿ ಅಡುಗೆ ಮಾಡೋದು ಅದು ಫಿಶ್ ಫ್ರೆ ಅದೆಲ್ಲ ಹೆಂಗ ಮಾಡಬೇಕು ಫಿಶ್ ಕರಿ ಹೆಂಗ ಮಾಡಬೇಕು ಅದ್ರಾಗೆ ಹುಳಿ ಜಾಸ್ತಿ ಆಗಬೇಕು ಫಿಶ್ ಫ್ರೈಗೆ ಈರುಳ್ಳಿ ಅದೆಲ್ಲ ಜಾಸ್ತಿ ಜಾಸ್ತಿ ಹಾಕಿ ಹುಳಿ ತುಂಬ ಜಾಸ್ತಿ ಹಾಕ್ಬೇಕು ಆ ಹುಳಿ ಬಿದ್ರೇ ತುಂಬ ಚೆನ್ನಾಗಿರುತ್ತೆ ಅದೂ ಟ್ರೈ ಮಾಡಿ ನೋಡಿದ್ರಿ ಅದು ಅದೂ ನಮಗೆ ಇಷ್ಟ ಆಯ್ತು ಟಿವಿಯಲ್ಲಿ ನೋಡಿ ಮಾಡಿರೋದು ಯೂಟ್ಯೂಬ್ನಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಏನೆಂದ್ರೆ ಚೆನ್ನಾಗಿ ಮಾಡಬೋದು ಎಲ್ಲ ಚೆನ್ನಾಗಿ ನಾವು ಕಲಿತ್ಕೊಂಡಿದೀರಿ